ಅಡುಗೆಯಲ್ಲಿ ಹವ್ಯಾಸ ಅನ್ನೋದು ಏನಿಲ್ಲ ಅಡಿಗೆ ಇಲ್ಲ ಅಂದರೆ ತಿನ್ನಕ್ಕೆ ಅದೇನೋ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತಾರಲ್ಲ ಆ ಥರ ಅದಕ್ಕೆ ನಮ್ಮ ತಾಯಿ ಪಾತ್ರ ನಮ್ಮ ಕುಟುಂಬದ ಪಾತ್ರ ಏನಿಲ್ಲ ಅಡಿಗೆ ಇದರಲ್ಲಿ ಯಾರು ಬಿಡುವಿದ್ದಾಗ ಅವರು ಅಡಿಗೆ ಮಾಡ್ತಾಯಿರ್ತರೆ ಬೆಳಗ್ಗೆ ನಾನು ಟಿಫನ್ ಮಾಡಿದ್ರೆ ಮಧ್ಯಾಹ್ನ ನಮ್ಮ ತಾಯಿ ಮಾಡ್ತಾರೆ ಸಂಜೆ ಮತ್ತು ನಾನೇ ಆಫೀಸ್ ಮುಗಿಸ್ಕೊಂಡೋಗಿ ಮತ್ತು ನಾನೇ ಮಾಡ್ತೀನಿ ಇಲ್ಲ ಅಂದರೆ ನಮ್ಮ ತಾಯಿ ಮಾಡ್ತಾರೆ ಇಲ್ಲ ನಮ್ಮ ಕುಟುಂಬ್ದಲ್ಲಿ ಯಾರಾದರೂ ಮಾಡ್ತಾರೆ ಕಾಲೇಜ್ ಮುಗ್ಸ್ಕೊಂಡು ನಾನು ಹೋಗಿ ಅಡಿಗೆ ಮಾಡ್ತೀನಿ ಸಂಜೆ ಹೊತ್ತು ಅಡಿಗೆ ಇಲ್ಲ ಅಂದರೆ ಅದೇನೋ ಹೊಟ್ಟೆಗೆ ತಣ್ಣೀರು ಬಟ್ಟೆ ಅಂತ ಅಡಿಗೆನ ಹವ್ಯಾಸ ಅನ್ನೋದಕ್ಕೆ ಹವ್ಯಾಸ ಅನ್ನೋದಕ್ಹಾಗೋದಿಲ್ಲ ಈಗೇನೋ ಒಂದು ನಾವು ಮಾಡ್ಕೊಂಡು ತಿನ್ಬೇಕು ನಮ್ಮ ಹೊಟ್ಟೆಗೂ ತಿನ್ಬೇಕು ಬೇರೆಯೊಬ್ರಿಗು ಬೇಯಿಸಾಕ್ಬೇಕು ಅನ್ನೋ ಒಂದು ಕಾರಣದಿಂದ ಅಡಿಗೆನ ನನ್ನ ದೃಷ್ಟಿಯಲ್ಲಿ ಹವ್ಯಾಸ ಅಂತ ನಾನು ಹೇಳಕ್ಹಾಗಲ್ಲ ಬೇರೆಯೊಬ್ರು ಯಾವ್ತರ ಹೇಳ್ತರೋ ನನಗೆ ಗೊತ್ತಿಲ್ಲ ಬಟ್ಟು ನಮ್ಮ ಹೊಟ್ಟೆಗೆ ನಾವು ಮಾಡ್ಕೊಂಡು ತಿನ್ಲೇಬೇಕು ಜೀವನ ನಡೆಸ್ಲೇಬೇಕು ಅನ್ನೋ ಒಂದು ಕಾರಣದಿಂದ ನಾನು ಅಡುಗೆಯನ್ನು ತುಂಬ ಸಂತೋಷವಾಗೆ ಮಾಡಿ ನಾನು ತಿಂತೀನಿ ಬೇರೊಬ್ರಿಗು ಹಾಕ್ತೀನಿ ನಮ್ಮ ತಾಯಿ ಪಾತ್ರ ಏನು ನಮ್ಮ ಸಂಬಂಧಿಕ ಕುಟುಂಬ ಅವ್ರ ಪಾತ್ರ ಏನು ಅಂತಂದರೆ ಇಷ್ಟೇ ಅವರು ಅದನ್ನು ಹವ್ಯಾಸವಾಗಿ ನೋಡಲ್ಲ ಸಂತೋಷವಾಗಿ ತುಂಬ ಹಿತಾಸಕ್ತಿಯಿಂದ ಅಡುಗೆಗಳನ್ನು ಮಾಡಿ ಬಳ್ ಬಡಿಸ್ತಾರೆ ಅವರು ತಿಂತಾರೆ ಅದೇ ಹೇಳಿದ್ನಲ್ವಾ ಬೆಳಗ್ಗೆ ಒಂದು ವೇಳೆ ನಾನು ಮಾಡಿದ್ರೆ ಮಧ್ಯಾಹ್ನ ಅವ್ರು ಮಾಡ್ತಾರೆ ಇಲ್ಲ ಬೆಳಗ್ಗೆ ಅವ್ರು ಮಾಡಿದ್ರೆ ಮಧ್ಯಾಹ್ನ ನಾನು ಮಾಡ್ತೀನಿ ಈ ಥರ ಕುಟುಂಬದಲ್ಲಿ ಒಬ್ರಿಗೊಬ್ರು ಅಡ್ಜೆಸ್ಟ್ ಮಾಡಿಕೊಂಡು ಒನ್ನೊಂದು ಟೈಮ್ ಒಬ್ಬೊಬ್ರು ಮಾಡ್ಕೊಂಡು ಹೋಗ್ತೀವಿ ಹಂಗಾಗಿ ನಾನು ಅಡಿಗೆನ ಹವ್ಯಾಸ ಅಂತ ಹೇಳಲ್ಲ ಕೆಲವರು ಅದನ್ನೇ ಹವ್ಯಾಸ ಅಂತ ಹೇಳಿ ಇದ್ಮಾಡ್ತರೆ ಆದ್ರು ಹಾಬೀಸಿರತ್ತೆ ಅವ್ಯಾಸ ಅಂದ್ರೆ ಹಾಬೀಸ್ ಅಂತ ಹಾಬೀಸ್ ಇರುತ್ತೆ ಅದು ಯಾವ ಆಬೀಸಂದ್ರೆ ಯಾವಾಗ ಅಂದರೆ ಕಲಿಯಕ್ಕೆ ಮುಂಚೆ ಮಾ ಅಡಿಗೆ ಮಾಡಕ್ಕೆ ಬರದೇ ಇತ್ತಲ್ಲ ಅವಾಗ ಅಬ್ ಹವ್ಯಾಸವಾಗಿ ಅದನ್ನು ಅನ್ಕೊಂತಿದ್ದೆ ಈಗ ಎಲ್ಲವನ್ನು ಕಲಿತು ಅದನ್ನು ಮಾಡೋದ್ರಿಂದ ನನ್ಗಿವಾಗ ಹವ್ಯಾಸ ಅಂತ ಏನು ಹೇಳ್ತಿರಾ ಅಂತ ಹೇಳ್ಲಿಕ್ಕೆ ಹವ್ಯಾಸಂತ ಹೇಳಲಿಕಾಗ್ತಿಲ್ಲ ಬಟ್ ಮಾಡಬೇಕು ಮಾಡ್ಬೇಕು ಅಡಿಗೆ ನಾವು ತಿನ್ಬೇಕು ಮನೆಯವ್ರಿಗು ಹಾಕಬೇಕನ್ನೋ ಒಂದು ಕಾರಣದಿಂದ ನನ್ನ ಹವ್ಯಾಸ ಒಂದು ರೀತಿ ಹವ್ಯಾಸ ಅಂತ ಒಪ್ಕೊಳ್ಲೇಬೇಕು ಈಗ ಅಡಿಗೆ ಮಾಡೋದಂದರೆ ಜೀವನಕ್ಕೆ ಅಡಿಗೆ ಮಾಡಿ ತಿನ್ಬೇಕನ್ನೋದರಿಂದ ಹವ್ಯಾಸ ಅಂತ ಹೇಳಬಹುದು ಲೇಡೀಸ್ಗೆ ಹೆಂಗಸ್ರಿಗೆ ಇದೊಂದು ಹವ್ಯಾಸ ಅಂತ ಹೇಳ್ಬೋದು ಅಡಿಗೆ ಒಂದು ದೊಡ್ಡ ಕೆಲಸ ಅಡಿಗೆ ಕೆಲಸ ಮುಗಿದ್ರೆ ಆಮೇಲೆಲ್ಲ ಕೆಲಸ ಆಟೋಮೆಟಿಕ್ಕಾಗಿ ಮಾಡ್ಕೊಬಹುದು ಅಡಿಗೆ ಕೆಲಸ ಒಂದು ಮುಗುಸಿದ್ರೆ ಆಮೇಲೆ ಇನ್ನಿರೋ ಇದನ್ನು ಇನ್ನಿರೋ ಇತರೆ ಕೆಲಸ ಮಾಡ್ಕೊಬೋದು ಮನೆಯಲ್ಲಿರೋರು ಈಗ ನಾನು ಒಂದು ಅಡಿಗೆ ಕೆಲಸ ಮಾಡಿದ್ರೆ ಬೇರೊಬ್ರು ನಮ್ಮ ತಾಯಿಯಾಗಲಿ ಅಥ್ವಾ ನಮ್ಮ ಕುಟುಂಬ್ದಲ್ಲಿ ಯಾರಾದರೂ ಆಗಲಿ ಬೇರೆ ಕೆಲಸ ಮಾಡ್ತಾರೆ ಇಲ್ಲ ಅವ್ರು ಅಡಿಗೆ ಕೆಲಸ ಮಾಡಿದ್ರೆ ನಾನು ಇತರೆ ಕೆಲಸ ಮಾಡ್ಕೊಂತೀನಿ ಒಂದು ರೀತಿ ಹವ್ಯಾಸ ಅಂತ ಹೇಳ್ಬೋದು ಒಪ್ಕೋಬೋದು ನಿಮ್ಮ ಮಾತನ್ನು ಹವ್ಯಾಸ ಅಂತ ಈಗ ಅಡಿಗೆ ಹವ್ಯಾಸ ಅಂತ ಬೇರೊಬ್ರು ಏನ್ ಹೇಳ್ತಾರೆ ಅದನ್ನ ನಾನು ಒಪ್ಕೊಂತಾಯಿದೀನಿ ಅಡಿಗೆ ಒಂದು ರೀತಿ ಇಷ್ಟಪಟ್ಟು ಮಾಡ್ಬೋದು ಕಷ್ಟವಾಗು ಮಾಡ್ಬೋದು ಇಷ್ಟಪಟ್ಟು ಮಾಡಿದ್ರೆ ಒಂದುಸ್ವಲ್ಪ ಸಂತೋಷ್ವಾದ ರುಚಿಕರವಾಗಿ ತಿನ್ಬೋದು ಕಷ್ಟಪಟ್ಟು ಮಾಡಿದ್ರೆ ಕಷ್ಟವಾಗಿಯೇ ತಿನ್ಬೇಕು ಅದೇ ಕಷ್ಟವಾಗಿ ಮಾಡ್ತಾ ಒಂದುಸ್ವಲ್ಪ ಉಪ್ಪು ಹೆಚ್ಚು ಖಾರ ಹೆಚ್ಚು ಮಾಡಿ ಕಷ್ಟವಾಗಿ ಮಾಡ್ತೀವಿ ಇಷ್ಟ್ವಾಪಟ್ಟು ಮಾಡಿದ್ರೆ ಎಲ್ಲ ಚೆನ್ನಾಗೆ ಮಾಡಿರ್ತಿವಿ ಕಷ್ಟ್ವಾಗಿ ಮಾಡಿದ್ರೆ ಖಾರನೋ ಉಪ್ಪೋ ಹೆಚ್ಚಾಗಿರುತ್ತೆ ಅದನ್ನು ಸ್ವಲ್ಪ ತಿನ್ನೋರಿಗೂ ನಮಗೂ ಕಷ್ಟವಾಗಿರುತ್ತೆ ಇಷ್ಟವಾಗಿ ಮಾಡಿದ್ರೆ ಎಲ್ಲ ಚೆನ್ನಾಗೆ ಇಷ್ಟಪಟ್ಟು ಮಾಡೋದ್ರಿಂದ ಅದೇ ಒಂದುಸ್ವಲ್ಪ ತಿನ್ನೋ ಜಾಗ್ದಲ್ಲಿ ಇನ್ನೊಂದುಸ್ವಲ್ಪ ಒಂದು ಕಾಲು ಕೆಜಿ ತಿನ್ನೋ ಜಾಗದಲ್ಲಿ ಇನ್ನೊಂದು ಅರ್ಧ ಕೆಜಿ ತಿನ್ಬೋದು ಹಂಗಾಗಿ ಹವ್ಯಾಸದ ಜೊತೆಗೆ ಇಷ್ಟಪಟ್ಟು ಮಾಡಿ ಚೆನ್ನಾಗು ಮಾಡಿ ಶುಚಿ ರುಚಿ ಹೆಚ್ಚಿ ಅಡಿಗೆ ಕೆಲಸ ನಾನು ಮಾಡ್ತೀನಿ ಇನ್ನು ಉಳ್ದೋರು ಯಾವ್ತರ ಮಾಡ್ತಾರೋ ಅದು ಅವ್ರುಗೆ ಬಿಟ್ಟಿದ್ದು ಬಟ್ ನಾನು ಸುಚಿ ಶುಚಿ ರುಚಿ ಎರಡು ಕೊಟ್ಟು ತುಂಬ ಚೆನ್ನಾಗಿ ಅದಕ್ಕೆ ಸಮಯ ಮೀಸಲಿಟ್ಟು ರುಚಿಯಾಗಿ ನಾನು ತಿನ್ನೋಂಗೆ ಬೇರೊಬ್ರು ತಿಂದು ಅದನ್ನು ರುಚಿ ಚೆನ್ನಾಗಿದೆ ಅಂತ ಹೇಳೋ ತರ ಹವ್ಯಾಸದ ಥರ ಮಾಡ್ತೀನಿ ಬಟ್ಟು ರುಚಿಯಾಗಿ ಮಾಡ್ತೀನಿ ಅದರಲ್ಲಿ ಎರಡನೇ ಮಾತಿಲ್ಲ ಖಾರ ಆಗಲಿ ಸಿಹಿಯಾಗಲಿ ಅಬ್ ಹವ್ಯಾಸದ ಥರ ರುಚಿಯಾಗಿ ಮಾಡಿ ಬಡಿಸ್ತಿನಿ ಕೆಲವರು ಹೆಂಗಸ್ರಿಗೆ ಇದು ಹವ್ಯಾಸದ ಥರ ಆಗ್ಬಿಟ್ಟಿದೆ ಬಿಡುವಿಲ್ಲದ ಟೈಮಲ್ಲಿ ಬಿಡುವು ಬಿಡುವಿದ್ದಾಗೆಲ್ಲ ಹವ್ಯಾಸದ ಥರ ಅದೊಂದು ತಿಂಡಿ ಮಾಡೋದು ಇದೊಂದು ತಿಂಡಿ ಮಾಡಿ ಎಕ್ಸ್ಪರಿಮೆಂಟ್ ಮಾಡಿ ಅವ್ರಿಗು ಬಡಿಸೋದು ಇವ್ರಿಗೆ ಬಡಿಸೋದು ಆ ಥರ ಎಕ್ಸ್ಪರಿಮೆಂಟ್ ಮಾಡ್ತಾರೆ ವಿಧವಿಧವಾದ ಅಡಿಗೆಗಳನ್ನ ಯೂಟ್ಯೂಬ್ಗಳಲ್ಲಿ ನೋಡಿ ಪುಸ್ತಕಗಳ ನೋಡಿ ಅಥ್ವಾ ಟಿ ವಿಗಳಲ್ಲಿ ದಾ ಸೀರಿಯ ಇದ್ರಲ್ಲಿ ನೋಡಿ ಟಿ ವಿ ಟಿ ವಿಯಲ್ಲಿ ನೋಡಿ ಅದನ್ನು ಉಪಯೋಗಿಸ್ತಾಯಿರ್ತರೆ ಬಳಸ್ತಾಯಿರ್ತರೆ ಅದನ್ನು ಟಿ ವಿಗಳಲ್ಲಿ ನೋಡಿ ಮಾಡಿ ಈ ಮನೆಯಲ್ಲಿರೋರು ನೋಡಿ ಟಿ ವಿಗಳಲ್ಲಿ ನೋಡಿ ಯೂಟ್ಯೂಬ್ಗಳಲ್ಲಿ ನೋಡಿ ಅದನ್ನು ಅನ್ ಅನುಭವದಿಂದ ಅನ್ಬೋಗಸಿ ಮಾಡಿ ಹವ್ಯಾಸದಿಂದ ಅಡಿಗೆಗಳನ್ನು ಮಾಡಿ ಬಡಿಸಿ ಅವರು ತಿಂದು ತಾವು ತಿಂದು ಇನ್ನಿತರ ಜನರಿಗು ಹಾಕ್ತಾರೆ ನಮ್ಮಮನೆಯಲ್ಲಿ ಅದೇ ಥರ ಬಿಡುವಿದ್ದಾಗ ನಾನು ಯಾವುದಾದ್ರು ಹೊಸ ತಿಂಡಿಗಳನ್ನ ಟಿ ವಿಯಲ್ಲಿ ನೋಡಿ ಅಥ್ವಾ ಯೂಟ್ಯೂಬಲ್ಲಿ ನೋಡಿ ಮಾಡ್ತಾಯಿರ್ತಿನಿ ನಮ್ಮ ತಾಯಿ ನನಗೆ ಸಹಾಯ ಮಾಡ್ತಾರೆ ಅವರು ಮಾಡ್ತಾರೆ ಆದರೂ ಅವರು ತುಂಬ ದೊಡ್ಡೊವ್ರಾಗಿರೋದರಿಂದ ಅವ್ರಿಗೆ ಆ ಎಲ್ಲಾ ಅಡಿಗೆಗಳು ಬರುತ್ತೆ ಬಟ್ ಇತ್ತೀಚಿನ ಕಾಲಕ್ಕೆ ಸ್ವಲ್ಪ ಟ್ರೆಂಡು ಮೇನ್ಟೇನ್ ಮಾಡೋದಾದರೆ ಹಳೆ ಅಡಿಗೆಗಳಿಗೆ ಸಾಂಪ್ರದಾಯಿಕ ಅಡಿಗೆಗಳು ಅವ್ರಿಗೆಲ್ಲ ಆಲ್ಮೋಸ್ಟ್ ಬರುತ್ತೆ ಆದರೆ ಈಗ ಈಗಿನ ಜನರೇಶನ್ಗೆ ಈಗಿನ ಕಾಲಕ್ಕೆ ತಕ್ಕಂಗೆ ತಿಂಡಿ ತಿನ್ಸುಗಳು ಅವ್ರಿಗೆ ಬರದೇ ಇರೋ ಕಾರಣದಿಂದ ನಾವು ಅವ್ರಿಗೆ ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ತೋರಿಸಿ ನೋಡಮ್ಮ ಈ ಥರ ಈ ಥರ ಇದೆ ಬೇಕಾರೆ ನೀನು ಮಾಡು ಅಂತೇಳಿ ಅವರು ಟಿ ವಿ ಹಾಕಿ ಅವ್ರಿಗು ಯೂಟ್ಯೂಬಲ್ಲಿ ತೋರಿಸಿ ಅವ್ರಿಗು ಇದ್ಮಾಡ್ತೀವಿ ಅವರು ನೋಡಿ ಕೆಲವೊಂದು ಯೂಟ್ಯೂಬುಗಳಲ್ಲಿ ಟಿ ವಿಗಳಲ್ಲಿ ನೋಡಿ ಹವ್ಯಾಸವಾಗಿ ಅದನ್ನ ಮಧ್ಯಾನ್ದೊತ್ತು ಬಿಡುವಿದ್ದಾಗ ಅವರು ಮಾಡ್ತಾರೆ ನಾವು ಮಾಡ್ತೀವಿ ಹೊಸ ಹೊಸ ಅಡಿಗೆಗಳನ್ನ ಮಾಡೋದನ್ನು ಆಗಿದೆ ಇದು ಹವ್ಯಾಸ ಅಂತ ಹೇಳ್ಬಹುದು ಬಿಡುವಿದ್ದಾಗೆಲ್ಲ ಹೊಸ ಹೊಸ ಅಡಿಗೆಗಳನ್ನ ನಾನು ಆಗಿ ನಮ್ಮ ತಾಯಿ ಆಗಿ ನಮ್ಮ ಕುಟುಂಬಸ್ತರಾಗಿ ಹವ್ಯಾಸವಾಗೆ ತೊಗೊಂಡು ಅಡಿಗೆಗಳನ್ನ ತಯಾರು ಮಾಡಿ ನೋಡ್ತಾಯಿರ್ತೀವಿ